ಫಶ್ಟು ಪ್ರಾಡಕ್ಟ್ ಬಗ್ಗೆ ಹೇಳ್ಬೇಕು ಅಂತ ಅಂದರೆ ಹಿಂಗೆ ನಾವು ಕೂತಿರ್ಬೇಕಾದರೆ ನಮ್ಮ ಫ್ರೆಂಡ್ಸ್ ಎಲ್ಲ ಈ ಥರ ಬುಕ್ಕಿಂಗ್ ಮಾಡ್ಬೌದು ಅದನ್ನ ನಾನು ಆನ್ಲೈನಲ್ಲಿ ಬುಕ್ಕಿಂಗ್ ಮಾಡಿ ಒಂದು ಪ್ರಾಡಕ್ಟ್ನ ನಾನು ತರಸ್ಕೊಂಡೆ ತುಂಬ ಇಷ್ಟ ಆಯಿತು ಆ ಪ್ರಾಡಕ್ಟು ತರಸ್ಕೊಂಡೆ ನನಗೆ ಫ್ರೆಂಡ್ಸ್ ಎಲ್ಲ ಬೇಡ ಆನ್ಲೈನಲ್ಲಿ ಚೆನ್ನಾಗಿರಲ್ಲ ಅದನ್ನೆಲ್ಲ ತರ್ಸಿದರೆ ಇಲ್ಲಿ ಚೆನ್ನಾಗಿರುತ್ತೆ ಆ ಪ್ರಾಡಕ್ಟ್ನ ತಂದು ಕೊಟ್ಮೇಲೆ ಅದು ಹಾಳಾಗಿರತ್ತೆ ಚೆನ್ನಾಗಿರಲ್ಲ ಆ ಥರ ಎಲ್ಲ ನನ್ನ ಫ್ರೆಂಡ್ಸ್ ಹೇಳದ್ರು ನಾನು ಒಂದು ಎರಡು ದಿನ ಆ ಥರಾ ವೇಯ್ಟ್ ಮಾಡದೇ ಈ ಥರ ಹೇಳ್ತಿದರಲ್ಲವಾ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿರಲ್ಲ ಅನ್ಸುತ್ತೆ ಈ ಥರ ಎಲ್ಲ ಹೇಳ್ತಿದ್ದಾರೆ ಒಬ್ಬರು ನೆಗೆಟಿವ್ ಆಗಿ ಹೇಳೋರು ಒಬ್ಬರು ಪಾಸಿಟಿವ್ ಆಗಿ ಹೇಳೋರು ನಾನು ಎರಡು ಕಡಿಗೂ ಯೋಚನೆ ಮಾಡ್ತಿದ್ದೆ ಒಬ್ರು ಆ ಥರ ಹೇಳ್ತಾರೆ ಒಬ್ರು ಈ ಥರ ಹೇಳ್ತರಲ್ಲ ನಾನು ಏನು ಮಾಡಬೇಕು ಇದು ಹೇಗೆ ಇದನ್ನ ತರಸ್ಕೊಂಡರೆ ಚೆನ್ನಾಗಿ ಇರತ್ತೆ ಈಗ ಸುಮ್ಮನೆ ದುಡ್ಡನ್ನ ಪೇ ಮಾಡಿ ಅದನ್ನ ಬುಕ್ಕಿಂಗ್ ಮಾಡಿ ಸುಮ್ಮನೆ ಇದಾಯಿತು ಅಂದರೆ ಸುಮ್ಮನೆ ಲಾಸ್ ಆಗಲ್ಲವಾ ನಮಗೆ ಅಲ್ಲವಾ ನಷ್ಟ ಆಗದು ಈ ಥರದ್ದೆಲ್ಲ ನನ್ನ ಮೈಂಡ್ಗೆ ಬಂತು ಅಂದರೆ ತಲೆಗೆ ಈ ಥರ ಪ್ರಶ್ನೆಯಲ್ಲ ಹುಟ್ಕೊಳ್ತು ನಾನು ಅದನ್ನು ಒಂದು ಮೂರು ನಾಲ್ಕು ದಿನ ಯೋಚನೆ ಮಾಡಿದೆ ಅದು ಯೋಚನೆ ಮಾಡಿದ್ದರೂ ಕೂಡ ಇಷ್ಟ ಆಗಿತ್ತಲ್ಲ ಮನ್ಸಲ್ಲಿ ಎಲ್ಲೋ ಒಂದು ಕಡೆ ಇಷ್ಟ ಆಗಿದೆ ತರಸ್ಕೊಬೇಕು ತರಸ್ಕೊಬೇಕು ಅನ್ನದು ಮನ್ಸಲ್ಲಿ ಭಾಳ ಇತ್ತು ಅದನ್ನ ತರಸ್ಕೊಳದಕೋಸ್ಕರ ನೋಡೋಣ ಅವರು ಈ ಥರ ಹೇಳ್ತಾರೆ ಇವರು ಈ ಥರ ಹೇಳ್ತಾರಲ್ಲ ನೋಡೋಣ ಒಂದ್ ಸಲ ಬುಕ್ ಮಾಡಣ ಅಂತ್ ಏಳ್ಬಿಟ್ ಬುಕ್ ಮಾಡ್ದೆ ಕಾಸ್ಟ್ಲಿ ದೇ ಅದು ಆ ಪ್ರಾಡಕ್ಟು ಕಾಸ್ಟ್ಲಿ ದೇ ಅದುಕೋಸ್ಕರನೆ ಒಂದು ಎರಡು ಮೂರು ದಿನ ನಾನು ಲೇಟ್ ಮಾಡ್ದೆ ಎಷ್ಟೊಂದು ದುಡ್ಡು ಪೇ ಮಾಡಿ ಅದು ಪ್ರಾಡಕ್ಟ್ ಚೆನ್ನಾಗಿಲ್ಲ ಅಂತ ಅಂದರೆ ಸುಮ್ನೆ ಅವರು ಒಂಥರ ಇದಾಗ ಮಾತಾಡ್ತಾರೆ ನಮ್ಗೆ ಇಷ್ಟ ಆಗ್ಲಿಲ್ಲ ಅಂದರೆ ನಾವುಂಗು ಮನ್ಸಿಗೆ ಬೇಜಾರು ಆಗುತ್ತಲ್ಲವಾ ಅಂತ ನಾನು ಒಂಥರ ಹಿಂದೇಟು ಮಾಡ್ದೆ ಆಮೇಲೆ ನನಗೂ ಒಂದಿನ ಮನ್ಸು ಮಾಡಿ ಅದೇ ಪ್ರಾಡಕ್ಟ್ನ ನೋಡಿ ಚೆನ್ನಾಗಿದೆ ಅಲ್ಲವಾ ಅಂತ ಅದು ಚೆನ್ನಾಗ್ ಕಾಣಸ್ತು ನನಗೆ ಅದು ಚೆನ್ನಾಗಿದೆ ಅಲ್ಲವಾ ಅಂತ ಹೇಳಿ ಅಮೌಂಟ್ನ ಪೇ ಮಾಡಿ ಇದನ್ನ ನಾನು ತರಸ್ಕೊಂಡೆ ಪ್ರಾಡಕ್ಟ್ನ ನಾನು ತರಸ್ಕೊಂಡೆ ಚೆನ್ನಾಗಿತ್ತು ಆ ಪ್ರಾಡಕ್ಟ್ ಪಸ್ಟ್ ಪ್ರಾಡಕ್ಟ್ ಅದೇ ನಂದು ನಾನು ತರಸ್ಕೊಂಡೆ ಚೆನ್ನಾಗಿತ್ತು ಫ್ರೆಂಡ್ಸ್ಗೆಲ್ಲ ತೋರುಸ್ದೆ ನೋಡಿ ಇದು ಎಲ್ಲ ಚೆನ್ನಾಗಿದೆ ಏ ಆ ಥರ ನೀವು ತಿಳ್ಕೊಂಡು ಇರೋ ಥರ ಇದು ಯಾವುದು ಇಲ್ಲ ಚೆನ್ನಾಗಿದೆ ಅಂತ ನಾನು ಎಲ್ಲಾ ರೀತಿನು ಅವ್ರ್ಗೆ ಹೇಳ್ದೆ ಇನ್ನೊಬ್ಬರು ಓ ನಿನಿಗೆ ಎಲ್ಲೋ ಚೆನ್ನಾಗಿ ಬಂದಿದೆ ನಮಗೆಲ್ಲ ನಾವು ಬುಕ್ ಮಾಡಿದ್ದೆಲ್ಲ ಈ ಥರ ಇರಲ್ಲ ಸುಮ್ಮನೆ ವೇಷ್ಟು ಆನ್ಲೈನಲ್ಲಿ ಬುಕ್ ಮಾಡ್ಬಾರದು ಅದು ಹಂಗೇ ಇದು ಹಿಂಗೆ ಇದು ಸ್ಕ್ಯಾಮು ಸುಮ್ಮನೆ ಅಲ್ಲಿ ತೋರಿಸ್ತಾರೆ ತನ್ನ ತಂದೆ ಇದು ಮಾಡ್ಬೇಕಾದರೆ ಆ ಥರ ಆಗತ್ತೆ ಅಂತ ಎಲ್ಲ ಮೊದ್ಲೆ ಹೇಳ್ತಿದ್ದೋರು ತರ್ಸಿದ ಮೇಲೆ ಅಯ್ಯೋ ಇದೆಲ್ಲ ಚೆನ್ನಾಗಿದೆ ಇನ್ನೇನು ಬಂದರೆ ಬಾಳಿಕೆ ಬಂದರೆ ಒಂದು ಒಂದು ತಿಂಗಳು ಬರ್ಬೌದು ಇಲ್ಲ ಹದಿನೈದು ದಿನ ಬರ್ಬೌದು ಅಷ್ಟೇ ಇನ್ನ ಜಾಸ್ತಿ ದಿನ ಬರಲ್ಲ ಅದು ಇದು ನೀರ್ಗೆ ಹಾಕಿದ್ರೆ ಹೋಗುತ್ತೆ ಇದು ಕಲರ್ ಚೆನ್ನಾಗಿಲ್ಲ ಕಲರ್ ಶೇಡ್ ಆಗತ್ತೆ ಬಿಸ್ಲಿಗೆ ಡಿಮ್ ಬಿಸ್ಲಿಗೆ ಇದಾಗತ್ತೆ ಅಂತ ಎಲ್ಲಾನು ಹೇಳದರು ನಾನು ಹಂಗೇ ಯೂಸ್ ಮಾಡ್ತಾ ಯೂಸ್ ಮಾಡ್ತಾ ಇದ್ಮಾಡ್ದೆ ಅವರು ಫ್ರೆಂಡ್ಸು ಏನೇನೋ ಒಂಥರ ಹೇಳುದ್ರು ಇಲ್ಲಿ ಮನೇಲಿ ತರಸ್ಕೊಂಡಿದ್ದರು ಆನ್ಲೈನ್ ಎಲ್ಲ ತರಸ್ಕೊಬಾರದು ಇದೆಲ್ಲ ಪ್ರಾ ಇದು ವಸ್ತು ಚೆನ್ನಾಗಿರಲ್ಲ ಆನ್ಲೈನಲೆಲ್ಲ ದುಡ್ಡು ಕೊಟ್ಟು ಇಲ್ಲೇ ತರ್ಬೌದು ಅದನ್ನ ಬಿಟ್ಬಿಟ್ಟು ಆನ್ಲೈನಲ್ಲಿ ಏನಕ್ಕೆ ತಗೋಬೇಕು ಪರ್ಚೆಸ್ ಮಾಡಬೇಕು ಅಂತ ಎಲ್ಲಾನು ಹೇಳಿದರು ಆ ಮೆನೇಲಿ ಫ್ರೆಂಡ್ಸು ಅದೇ ಥರನೇ ಹೇಳ್ದ್ರು ಮನೇಲೂ ಅದೇ ಥರನು ಹೇಳ್ದ್ರು ನಾನು ಹಂಗೂ ಒಂದ್ಸಲ ತರಸ್ಕೊಂಡೆ ಅದೇ ನೋಡೋಣ ಅಂತ ಹೇಳ್ಬಿಟ್ಟು ತರಸ್ಕೊಂಡೆ ತರಸ್ಕೊಂಡು ಯೂಸ್ ಮಾಡದೇ ಯೂಸ್ ಮಾಡಿದ ಮೇಲು ಫ್ರೆಂಡ್ಸು ಅದೇ ಥರ ಮಾತಾಡೋಕೆ ಇದ್ಮಾಡಿದ್ದರೂ ಅಯ್ಯೋ ಇದು ಜಾಸ್ತಿ ದಿನಮ್ ಬಾಳಿಕೆ ಬರಲ್ಲ ಬಂದರೆ ಹದಿನೈದು ದಿನ ಬರತ್ತೆ ಇಲ್ಲ ಒಂದು ತಿಂಗಳು ಬರತ್ತೆ ಅದನ್ನ ಬಿಟ್ಟರೆ ಬಾಳಿಕೆ ಬರಲ್ಲಾ ಇದು ನೀರಿಗೆ ಹಾಕಿದ್ರೆ ಹೋಗುತ್ತೆ ಕಲ್ಲರು ಡಿಮ್ ಆಗತ್ತೆ ಇಲ್ಲ ಕಲರ್ ಶೇಡ್ ಆಗತ್ತೆ ಇಲ್ಲ ಅರ್ಧ ಹೋಗುತ್ತೆ ಜಾಸ್ತಿ ದಿನ ನೀವು ಬಳ್ಸಕ್ಕೆ ಆಗಲ್ಲ ನೀನು ಹಂಗೇ ಹಿಂಗೆ ಅಂತೆ ಎಲ್ಲ ಹೇಳದ್ರು ನನ್ನ ಅವ್ರು ಹೇಳಿದ್ರೆ ಹೇಳ್ತಾರೆ ಅಂತ ನಾನು ತಲೆಗೆ ಹಾಕೊಳ್ದಂಗೆ ಇಷ್ಟ ಆಗಿತ್ತಲ್ಲ ನಾನು ಬಳಸ್ದೇ ಆ ವಸ್ತುನ್ ನಾನು ಬಳಸ್ದೇ ಅದು ನನ್ನ ಫಸ್ಟ್ ಪ್ರಾಡಕ್ಟ್ ತರ್ಸಿದ್ದು ಏನೋ ಅಂತ ಅಂದರೆ ವಾಚ್ ವಾಚನ್ನ ನಾನು ತರಸ್ದೆ ಚೆನ್ನಾಗಿ ಆಯಿತು ಏನು ಆಗಿಲ್ಲ ಮಳೇಲು ಇವತ್ತು ಮಳೇಲು ನೆನೆಯುತ್ತೆ ಏನು ಆಗಲ್ಲ ಚೆನ್ನಾಗಿದೆ ಚೆನ್ನಾಗಿ ಬಳ್ಸ್ಬೌದು ಚೆನ್ನಾಗಿ ಬಳಕೆ ಮಾಡ್ಬೌದು ವಾಟರ್ ಫ್ರೂಫ್ ಏನು ಆಗಿಲ್ಲ ಕಲರು ಶೇಡ್ ಆಗಿಲ್ಲ ಒಂದು ಚೂರು ಆ ಬೆಲ್ಟು ಒಂದು ಚೂರು ಹಾಳ್ ಹರ್ದು ಸಹ ಹೋಗಿಲ್ಲ ಚೆನ್ನಾಗಿದೆ ಪ್ರತ್ಯೊಂದು ಇದು ಚೆನ್ನಾಗಿದೆ ಯಾವುದೋ ತೀರಾ ಏನಂದ್ರು ಏನು ಆಗಿಲ್ಲ ತಗೊಂಡು ಇವತ್ತು ನನಗೆ ಪ್ರಾಡಕ್ಟ್ನ ತಗೊಂಡು ತ್ರೀ ಮಂತ್ಸ್ ಆಗಿದೆ ಆ ಪ್ರಾಡಕ್ಟು ತ್ರೀ ಫೋರ್ ಮಂತ್ಸ್ ಮಳೇಲಿ ನೆನ್ಸಿ ಬಿಸ್ಲಿಗೆ ಯಾವ ಎನಿಟೈಮ್ ಕೈಯಲ್ಲೇ ಇರುತ್ತೆ ಏನು ಆಗಿಲ್ಲ ಯಾವ ತೊಂದರೇನು ಆಗಿಲ್ಲ ನೀರಿಗೆ ಬಿದ್ದರೂ ಯಾವ ಇದು ಆಗಿಲ್ಲ ಯಾವ ಥರದ್ದು ರಿಪೇರಿಗು ಕೊಟ್ಟಿಲ್ಲ ಇಲ್ಲ ಅದು ರಿಪೇರಿಗು ಸಾ ಬಂದಿಲ್ಲ ಎಲ್ಲೊ ಕೆಟ್ಟು ಹೋಗದು ಆಗಲಿ ಯೂಸ್ ಮಾಡ್ಬೇಕಾದರೆ ಇದಾಗದು ಆಗಲಿ ಆ ಥರ ಯಾವುದು ಇಲ್ಲ ಚೆನ್ನಾಗಿದೆ ಪ್ರಾಡಕ್ಟು ಚೆನ್ನಾಗಿ ಯೂಸ್ ಮಾ ಚೆನ್ನಾಗಿ ಯೂಸ್ ಮಾಡ್ತಿದೀನಿ ಚೆನ್ನಾಗಿದೆ ನಮ್ಮ ಫ್ರೆಂಡ್ಸ್ ಎಲ್ಲ ಈಗ ನನ್ನನ್ನ ನೋಡಿ ಅದೇ ಥರ ಇದ್ಮಾಡ್ಕೊಂಡು ಅವರು ಆನ್ಲೈನಲ್ಲಿ ತರಸ್ಕೊತಿದ್ದಾರೆ ಅವರು ಆನ್ಲೈನಲ್ಲಿ ಪರ್ಚೇಸ್ ಮಾಡ್ಕೊಳ್ತಿದ್ದಾರೆ ನಾನು ತರ್ಸಿ ಮೂರು ತಿಂಗ್ಳು ಆಗಿ ಯೂಸ್ ಮಾಡ್ತಾ ಮಾಡ್ತಾ ಮಾಡ್ತಾ ನಮ್ಮ ಫ್ರೆಂಡ್ ಇನ್ನೊಬ್ಬಳು ಅದೇ ಥರ ಪ್ರಾಡಕ್ಟ್ನ ತರಸ್ಕೊಂಡಳು ಅದು ಚೆನ್ನಾಗಿತ್ತು ಅವ್ಳ್ಗೂ ಅವ್ಳ ಫ್ರೆಂಡ್ಸೆಲ್ಲ ಅದೇ ಥರ ಹೇಳ್ದ್ರು ಅಂತೆ ಚೆನ್ನಾಗಿತ್ತು ಈ ಆನ್ಲೈನ್ನಲ್ಲಿ ಸುಮ್ನೆ ಇದು ಅನ್ನೋದು ಒಂದು ಬಿಟ್ಟರೆ ಪ್ರಾಡಕ್ಟ್ ಎಲ್ಲ ಚೆನ್ನಾಗಿರತ್ತೆ ಸ್ವಲ್ಪ ಒಂದು ದಿನ ಎರಡು ದಿನ ಲೇಟ್ ಆಗ್ಬೌದು ಅಷ್ಟೇ ಅದನ್ನ ಬಿಟ್ಟರೆ ಏ ಕೇಳಿದ ಡೇಟ್ಗೆ ಡೆಲಿವೆರಿ ಆಗತ್ತೆ ಚೆನ್ನಾಗಿರತ್ತೆ ಪ್ರಾಡಕ್ಟು ಆ ಥರ ತೀರ ಏನು ಲಾಸ್ ಏನು ಆಗಿರಲ್ಲ ಪ್ರಾಡಕ್ಟೆಲ್ಲ ಚೆನ್ನಾಗಿರತ್ತೆ ಬೆಸ್ಟ್ ಪ್ರೈಸ್ಗೆ ಕೊಡ್ತಾರೆ ಬೆಸ್ಟ್ ಪ್ರೈಸ್ ಅಲ್ಲಿ ನಾವು ಪರ್ಚೇಸ್ ಮಾಡ್ಬೌದು ಡಿಸ್ಕೌಂಟ್ ಇರತ್ತೆ ಡಿಸ್ಕೌಂಟ್ನ ಇದು ಮಾಡ್ಕೋಬೌದು ಎಲ್ಲ ಚೆನ್ನಾಗಿ ಇರತ್ತೆ ಆನ್ಲೈನಲ್ಲಿ ತರಸ್ಕೊಂಡು ಮನೆ ಹತ್ರಕ್ಕೆ ತಂದ್ಕೊಟ್ಟು ಹೋಗ್ತಾರೆ ಡಿಸ್ಕೌಂಟು ಇರತ್ತೆ ಅಂದರೆ ತೀರ ಅತಿಯಾದ ಅಮೌಂಟು ಏನು ಇರಲ್ಲ ಜಾಸ್ತಿ ಅಮೌಂಟು ಏನು ಜಾಸ್ತಿ ಇರಲ್ಲ ಒಂದು ಮಿನಿಮಮ್ಮು ಅಂತಂದರೆ ನಾವು ಯಾವ ವಸ್ತುನ ತಗೊತೀವಿ ಅದ್ರ ಮೇಲೆ ಅದು ಅಮೌಂಟು ಡಿಪೆಂಡ್ ಆಗತ್ತೆ ಈಗ ಒಬ್ಬರಿಗೆ ಮನ್ಸಲ್ಲಿ ಇರುತ್ತೆ ನಾವು ಆನ್ಲೈನಲ್ಲಿ ತಗೊಂಡರೆ ಅದು ಯಾವ ಥರ ಇರುತ್ತೋ ಪ್ರಾಡಕ್ಟು ಅಯ್ಯೋ ಈ ಥರ ಇರತ್ತೇನೋ ಇಲ್ಲಿ ಚೆನ್ನಾಗಿ ಕಾಣ್ಸುತ್ತೆ ಮನೆಗೆ ಬಂದ್ಮೇಲೇ ಯಾವುದೋ ಇದುನ್ನ ಹಾಕಿ ಇದು ಮಾಡ್ತಾರೆ ಹಂಗೆ ಹಿಂಗೆ ಅಂತ ಅದು ಬೈ ಚಾನ್ಸ್ ಒನ್ನೊಂದು ಸಲ ಮಿಸ್ಟೇಕ್ ಆಗಿರ್ಬೋದು ನಾವು ಬುಕ್ ಮಾಡಿದ ಪ್ರಾಡಕ್ಟ್ ಹಾಕದ್ದಿಕ್ಕಿ ಯಾವುದೋ ಪ್ರಾಡಕ್ಟ್ ಹಾಕಿರ್ಬೌದು ರಿಟನ್ ಇರತ್ತೆ ರಿಟನ್ ಮಾಡಿ ನಾವು ಯಾವ ಪ್ರಾಡಕ್ಟ್ನ ಬುಕ್ ಮಾಡಿದ್ವಿ ಅದನ್ನ ನಾವು ತರಸ್ಕೊಬೌದು ಅದನ್ನ ಬಿಟ್ಬಿಟ್ಟು ಸುಮ್ಮನೆ ಕಾಮೆಂಟ್ಗಳು ಮಾಡೋದು ಓ ಅದು ಚೆನ್ನಾಗಿಲ್ಲ ಇದು ಚೆನ್ನಾಗಿಲ್ಲ ತಗಳ್ಳೋರ್ಗೆಲ್ಲ ಅನ್ನೆಸಸರಿಯಾಗಿ ಏನೇನೋ ಹೇಳೋದು ಅವ್ರ್ಗೆಲ್ಲ ಅದನ್ನೆಲ್ಲ ನಾವು ಬಳಕೆ ಮಾಡ್ಬಾರದು ಒಂದ್ಸಲ ತರಸ್ಕೊಂಡೂ ಯೂಸ್ ಮಾಡಿದರೆ ತಾನೆ ಅದ್ರದ್ದು ಏನು ಅಂತ ನಮ್ಗೆ ಗೊತ್ತಾಗದು ನಾನು ಮೊದ್ಲೆಲ್ಲಾ ಇದೇ ಥರ ಇದ್ದೆ ಓ ತರಸ್ಕೊಂಡರೆ ಆನ್ಲೈನಲ್ಲಿ ತರಸ್ಕೊಂಡರೆ ಸುಮ್ಮನೆ ದುಡ್ಡು ತಗೊಳ್ತಾರೆ ನಾವು ಬುಕ್ ಮಾಡಿ ಪ್ರಾಡಕ್ಟ್ನ ತಂದು ಕೊಡಲ್ಲ ಅಂತ ಒಂದ್ಸಲ ಬುಕ್ ಮಾಡಿದ್ಮೇಲೆ ಅದ್ರ ಇದು ಏನು ಅಂತ ನಮಗೆ ಗೊತ್ತಾಗೋದು ಬುಕ್ ಮಾಡಬೇಕು ಬುಕ್ ಮಾಡಿ ಬಳಸಿ ಬಳ್ಸಿ ನೋಡಿ ನಿಮ್ಗೆ ಇಷ್ಟ ಆಯಿತು ಅಂದರೆ ನೀವು ಬುಕ್ ಮಾಡಿ ತರಸ್ಕೋಬೌದು ನಾನೆಂತೂ ಬುಕ್ ಮಾಡಿ ತರಸ್ಕೊಂಡೆ ಇವತ್ತು ಎಲ್ಲಾನು ಬುಕ್ ಮಾಡಿ ತರಸ್ಕೊಂಡೆ ನಾನು ಯೂಸ್ ಮಾಡ್ತಿರದು ಆ ಥರ ಏನು ಸ್ಕ್ಯಾಮೆ ಗೀಮೆ ಏನು ಇರಲ್ಲ ಎಲ್ಲ ಚೆನ್ನಾಗಿರತ್ತೆ ಪ್ರಾಡಕ್ಟು ಇದೆಲ್ಲ ಇವಾಗಿನ ಕಾಲ್ದಲ್ಲಿ ಇದು ನಡಿತಾ ಇಲ್ಲವಾ ತರಸ್ಕೊತಿರೋದು ಫಸ್ಟ್ ಪ್ರಾಡಕ್ಟು ನನ್ಗೆ ಅದು ಬೆಸ್ಟ್ ಪ್ರಾಡಕ್ಟು ಅಷ್ಟು ನೀಟಾಗಿ ಇಟ್ಕೊಂಡಿದ್ದೀನಿ ಅಷ್ಟು ನೀಟಾಗಿ ಚೆನ್ನಾಗಿದೆ ಚೆನ್ನಾಗಿದೆ ನನ್ನ ಫ್ರೆಂಡ್ಸಿಗೂ ನನ್ನ ಇದರಲ್ಲೇ ನಾನು ಬುಕ್ ಮಾಡಿ ತರಿಸ್ಕೊಡ್ತೀನಿ ಚೆನ್ನಾಗಿರತ್ತೆ ಅವರು ಯೂಸ್ ಮಾಡ್ತಿದ್ದಾರೆ ಚೆನ್ನಾಗಿದೆ ನಮ್ಮ ಮನೇಲಿ ಜಸ್ಟ್ ಸಾಕಷ್ಟು ಐಟಮ್ಸ್ ಅಂದರೆ ವಸ್ತು ಇರೋದೆಲ್ಲ ಆನ್ಲೈನಾಗ ಆನ್ಲೈನಲ್ಲಿ ಪ್ರಾಡಕ್ಟೆ ಅದರಿಂದ ತರಸ್ಕೊಂಡಿರದೆ ಚೆನ್ನಾಗಿರತ್ತೆ ಇವಾಗ ನಾನು ತರಸ್ಕೊಂಡಿರೋ ಫಸ್ಟ್ ಪ್ರಾಡಕ್ಟು ಕೂಡ ಏನು ಆಗಿಲ್ಲ ಚೆನ್ನಾಗಿರುತ್ತೆ ಮನೆ ಹತ್ರಕ್ಕೆ ಬಂದು ತಂದು ಕೊಟ್ಟೋಗ್ತಾರೆ ನಾವು ರಿಟನ್ ಹಾಕ್ಬೇಕು ಅಂದರೂ ಅವರೇ ಬಂದು ಮತ್ತು ಇಸ್ಕೊಂಡು ಹೋಗ್ತರೆ ಯಾವ ತೊಂದರೇನು ಇರಲ್ಲ ಏನು ಇರಲ್ಲ ನೀವು ನೀವು ಬುಕ್ ಮಾಡ್ಕೊಳ್ಳೋರು ಕೂಡ ಅವ್ರ ಇವ್ರ ಮಾತನ್ನ ಕೇಳ್ಬಾರದು ಅವ್ರು ಬುಕ್ ಮಾಡಿದ್ಮೇಲೆ ಅಲ್ಲವಾ ಅವ್ರ್ಗು ಕೂಡ ಗೊತ್ತಾಗದು ಚೆನ್ನಾಗಿ ಇದು ಮಾಡಬೇಕು ಚೆನ್ನಾಗಿ ತಂದು ತರಸ್ಕೋಬೇಕು ಇದು ಮಾಡಬೇಕು ಎಲ್ಲ ರೀತಿನೂ ಬಳಸಿ ನೋಡಿದ್ಮೇಲೆ ಅದ್ರ ಬಗ್ಗೆ ನಾವು ಹೇಳಕೆ ಚಂದ ನಾನು ಮನ್ಸೆಲ್ಲ ನನಗೂ ಮೊದ್ಲೆಲ್ಲ ಅದೇ ಥರ ಇತ್ತು ಅಯ್ಯೋ ಚೆನ್ನಾಗಿರಲ್ಲಾ ಆ ಥರ ಇರತ್ತೆ ಈ ಥರ ಇರತ್ತೆ ಹಂಗಿರುತ್ತೆ ಹಿಂಗಿರುತ್ತೆ ಸುಮ್ಮನೆ ದುಡ್ಡು ಹಾಕ್ತೀವಿ ಆಮೇಲೆ ಈ ಥರ ಆಗುತ್ತೆ ಅಂತ ಎಲ್ಲ ನನಗೂ ಮನ್ಸಲ್ಲಿ ಅದೇ ಥರ ಇತ್ತು ಇವಾಗ ನನಗೂ ಇಷ್ಟ ಆಗಿ ನಾನು ಅದರಲ್ಲೇ ನಾನು ತರಸ್ಕೊತಿದ್ದೀನಿ ಏನು ಆಗಲ್ಲ ತರಸ್ಕೋಬೋದು ಚೆನ್ನಾಗಿರುತ್ತೆ ನನ್ನ ಎಕ್ಸ್ಪೀರಿಯನ್ಸ್ ಫಸ್ಟ್ ಪ್ರಾಡಕ್ಟ್ ಮೇಲೆ ಇದೆ ನಾನು ತರಸ್ಕೊಂಡಿರದು ಫೋರ್ ಫೈವ್ ಮಂತ್ಸ್ ಆಗಿದೆ ಚೆನ್ನಾಗಿದೆ ನಾನು ಬಳಕೆ ಮಾಡ್ತಾ ಇದೀನಿ ಬಳ್ಸ್ತಾ ಇದ್ದೀನಿ ದಿನಾನೂ ಬಳ್ಸ್ತಾ ಇದ್ದೀನಿ ಒಂದು ದಿನಾನೂ ಬಿಟ್ಟಿಲ್ಲ ಮಳೇಲಿ ನೆಂದಿದ್ದೆ ಆದರು ಏನು ಆಗಿಲ್ಲ ಬೆಲ್ಟು ಸಹ ಕೊಡ ಏನು ಪ್ರಾಬ್ಲಮ್ ಆಗಲಿ ಒಂದು ಅರಿಯದಾಗಲಿ ಒಂದು ಇದಾಗಲಿ ಏನು ಆಗಿಲ್ಲ ಎಲ್ಲ ಚೆನ್ನಾಗಿದೆ ನಾನು ಅದನ್ನ ಬಳಕೆ ಮಾಡ್ತಾ ಇದ್ದೀನಿ ನನ್ನ ಫ್ರೆಂಡ್ಸು ಬಳಸ್ತಾ ಇದ್ದಾರೆ ಅವರು ಚೆನ್ನಾಗಿ ಯೂಸ್ ಮಾಡ್ತಾ ಇದ್ದಾರೆ ಅವರು ಒಂದು ಬೇಕು ಅಂತ ಅಂದರು ಅವರು ಇವಾಗ ಆನ್ಲೈನಲ್ಲಿ ತಗೋಳೋದು ಇಲ್ಲಿ ಯಾವುದು ಸಿಗಲಿಲ್ಲ ಪ್ರಾಡೆಕ್ಟು ಇಷ್ಟ ಆಯಿತಾ ಅವರು ಆನ್ಲೈನಲ್ಲೆ ತರಸ್ಕೊಳ್ಳೋದು ಆನ್ಲೈನ್ ಅಲ್ಲೆ ಇದು ಮಾಡೋದು ಚೆನ್ನಾಗಿರತ್ತೆ ಅದು ನಾವು ತೀರ ಲಾಸ್ ಅಲ್ಲಿ ಏನಿರಲ್ಲ ನಮ್ಗೆ ಇಷ್ಟ ಆಗಿದ್ದ ಪ್ರಾಡಕ್ಟನ್ನೇ ಅವರು ಕಳ್ಸಿ ಕೊಡೋದು ಚೆನ್ನಾಗಿರತ್ತೆ ಅಂಥಾ ಪ್ರಾಡಕ್ಟ್ ಅವರಿಗೆ ಅವ್ರಿವ್ರ ಹೇಳ್ತರೆ ಯಾವ ಪ್ರಾಡಕ್ಟೂ ಬರಲ್ಲ ನಾವು ಯಾವ ಪ್ರಾಡಕ್ಟ್ ಬುಕ್ ಮಾಡಿರ್ತೀವಿ ಅದೇ ಪ್ರಾಡಕ್ಟ್ನೇ ಅವರು ಕಳಿಸಿ ಕೊಡದು ನನಗೆ ಇಷ್ಟ ಆಗಿದೆ ನಾನು ಫಸ್ಟ್ ಪ್ರಾಡಕ್ಟ್ ತರುಸ್ಕೊಂಡೆ ಚೆನ್ನಾಗಿದೆ ಚೆನ್ನಾಗಿ ಇದಾಗ್ತಿದೆ ಯಾವ ತೊಂದರೆನು ಇಲ್ಲ ಎಲ್ಲ ಚೆನ್ನಾಗಿದೆ ನನ್ನ ಫ್ರೆಂಡ್ಸು ಚೆನ್ನಾಗಿ ಯೂಸ್ ಮಾಡ್ತಿದ್ದಾರೆ ಯಾವ ಪ್ರಾಡಕ್ಟ್ ಮೇಲು ಇದಾಗಿಲ್ಲ ಎಲ್ಲ ಚೆನ್ನಾಗಿದೆ